ನಾ ದೋಸ್ತ ಮೊನ್ನೆ ದಸರ ಹಬ್ಬಕ್ಕೆ ಜೀನ್ಸ್ ಆರ್ಡರ್ ಮಾಡಿದ್ದ ಅದು ಜೀನ್ಸ್ ಆನ್ಲೈನ್ದಾಗೆ ಭಾರಿ ತೋರಿಸ್ಯಾವ ಕಲರೆಲ್ಲ ಭಾರಿ ಇತ್ತು ದಸರ ಹಬ್ಬಕ್ಕೆ ಅದು ಪ್ಯಾಂಟ್ ಡೆಲಿವರಿ ಆಯ್ತಿಕ್ಕಿ ನೋಡನ್ನಿ ಕಿ ಅದೆಲ್ಲ ಹರಿದು ಹೋಗಿದ್ದೆಲ್ಲ ಕಲರೆಲ್ಲ ಹೋಗಿರೋದು ಬಂದು ಆ ಪ್ಯಾಂಟ್ ಏನು ಆನ್ಲೈನ್ದಾಗೆ ಎರಡು ಬಾರಿ ತೋರಿಸಲತ್ತಿ ಫೋಟೋ ಬ್ಲ್ಯಾಕ್ ಕಲರ್ ಇತ್ತು ಚೆಂದಿತ್ತು ನಾನು ಆರ್ಡರ್ ಮಾಡಿದ್ದೆ ಮತ್ತೆ ಡೆಲಿವರಿ ಮಾಡ್ತಿ ಕಿ ತೆಗೆದು ನೋಡಿದೆ ಹರಿದು ಹೋಗಿದ್ದು ಬಂದಿವೆ ನಾನು ಮನೆಗೆಲ್ಲ ಬೊಯ್ ಬೈಲತ್ತ ಪ್ಯಾಂಟ್ ಚೆಂದಿಲ್ಲ ನೋಡು ಇಕ ನಿಂಗೆ ಹೇಳಿದೆ ಇಲ್ಲಿ ಹೊರ ತಕೋರಿ ಅಂದ್ರೆ ಬ ಆನ್ಲೈನ್ದಾಗೆ ಚೆಂದ ಸಿಗ್ತಾವೆ ಆನ್ಲೈನ್ದಾಗೆ ಚೆಂದ ಸಿಗ್ತಾವೆ ಅಂತಂದೆ ಆನ್ಲೈನ್ದಾಗೆ ಆಡ್ರ್ ಮಾಡಿ ಇಕ್ಕ ಇಂಥದ್ದು ಬಂತು ನೋಡಿಕ್ಕ ಆನ್ಲೈನ್ದವ್ರು ಎಷ್ಟು ಫಾಡ್ ಮಾಡ್ತಾವ ಹೀಗೆ ಮಾಡಿದ್ರೆ ಹೇಗೆ ಆನ್ಲೈನ್ದವರು ಈಗ ಆನ್ಲೈನ್ದರ ಮಾಡ್ಬಾರ್ ಗಡಿಬಿರಿಯೆಲ್ಲ ಹೀಗೆ ಇವರು ಪ್ಯಾ ದಸರ ಹಬ್ಬಕ್ಕೆ ನಮ್ಮ ದೋಸ್ತರು ಎಲ್ಲ ಛಲೋ ಛಲೋ ಅಂದರೆ ಬ್ಯಾ ಹಾಕ್ಕೊಂಡು ನಾನು ಅದರ ಪ್ಯಾಂಟ್ ಹರ್ದಿದ್ದು ಹೇಗೆ ಹಾಕ್ಕೊಂಡು ಹೋಗಲಿ ಯಾವ್ದ ಪೂರ ಕಲರ್ಗೆ ಅದರ ಕಡೇದಕ್ಕೆ ನಮ್ಮ ದೋಸ್ತರದ್ದೇ ಎಲ್ಲ ಇಜತ್ ಖರಾಬು ಆ ಮೊನ್ನೆ ಎಲ್ಲಾ ಬಡ್ಡೆಗೆ ತಕೊಂಡಿದ್ದು ಇಕ ಅವೇ ಹಳೇವು ಹಾಕ್ಕೊಂಡು ಹೋಗಿದ್ದೆ ಈಗ ನಮ್ಮ ಪಪ್ಪ ಎಲ್ಲರೂ ಬೈಬ್ ಬೈಲತ್ತಾರು ಇನ್ನಮ್ಮ ಅರಿವೆ ಈಸಿಕೊಡಲ್ಲ ಹಾಗೆಲ್ಲ ಅಂತಲತ್ತಾರ ಹೀಗೆ ಮಾಡಿದ್ರೆ ಹೇಗೆ ಆನ್ಲೈನ್ದವ್ರು ನಾ ಆನ್ಲೈನ್ದ್ರೊಳಗೆ ಛಲೋ ಬರ್ತಾ ಎಸೆಪ್ಟೇಶನ್ ಇಕ್ಕೊಂಡು ಕೂಡ್ತೇವಿ ಮತ್ತೆ ಹಾಗೆ ನಮ್ದಕ್ಕೆ ಈ ದಸರ ಹಬ್ಬಕ್ಕೆ ತಕ್ಕೊಂಡು ನಮ್ಮ ಸ್ಕೂಲ್ನ ಆ್ಯನುವಲ್ ಡೇ ಇತ್ತು ಆವತ್ತೆಲ್ಲ ಹಾಕ್ಕೊಂಡು ಹೋಗ್ಯಾರಿ ಅಂತ ಹೇಳಂದೆಲ್ಲ ಪ್ಲ್ಯಾನ್ ಇತ್ತಪ್ಪ ಯಾಕೆ ಈ ಆನ್ಲೈನ್ದವ್ರು ಹೀಗೆ ಮಾಡಿ ನಮ್ಮನೀಗೆ ಅರಿವೆನೇ ಇಸ್ಕೊಡೋಲ್ಲ ನನಗೆ ಖೊಟ್ಟೆ ಆನ್ಲೈನ್ದಾಗೆ ಓಡಿ ಭಾರಿ ತೋರಿಸು ಪ್ಯಾಂಟ್ ನಾವು ಚೆಂದ ತೋರಿಸ್ತೇವು ಹಾಗೆಲ್ಲಾ ಡೆಲಿವರಿಯೆಲ್ಲ ಇಡ್ತಾವೆ ನಮಗೀಗ ಡೆಲಿವರಿ ಬಂದದ್ದು ಈಗ ಅದು ಪ್ಯಾಂಟ್ ಹರಿದು ಈಗ ಬಂದಿದೆ ಇನ್ನೂ ಡೆಲಿವರಿ ಮಾಡಿರುವ ಆನ್ಲೈನ್ದಾಗ ಅದು ಅಂಥದ್ದೆಲ್ಲ ಬಂದರೆ ನೋಡಿ ರಿಪ್ಲೇಸ್ಮೆಂಟ್ ಇರ್ತದ ಅಂತ ಅದೆಲ್ಲ ನಮಗೆ ಕೊನೆಯೆಲ್ಲ ನಾವು ಮತ್ತೆ ಹೀಗೆಲ್ಲ ಮಾಡ್ರೆ ಹೇಗೆ ನಾವು ಕೈಗೆ ಅವೆಲ್ಲ ಸರ್ಚ್ ಮಾಡ್ಕೋತ್ತಾ ಕೂಡ್ಬೇಕು ಹೀಗೆ ಮಾಡ್ರೆ ಹೆಂಗೆ ಆನ್ಲೈನ್ದವ್ರ್ದು ಹಿಂಗೆ ಮಾಡ್ಬಾರ್ದು ಆನ್ಲೈನ್ದವ್ರು ಫಾರ್ ಫಾರ್ಡ್ ಮಾಡ್ಬಾರ್ದು ಗರೀಬರ ಸಂಗಡ ಈಗ ನಮ್ಮ ದೋಸ್ತ ನನ್ನ ಸಂಗಡ ಆಡ್ರ್ ಮಾಡ್ಯಾನ ಅವನ ಪ್ಯಾಂಟ್ ಛಲೋ ಬಂದಿದೆ ನನ್ನ ಪ್ಯಾಂಟ್ ಇಕ್ಕ ಹಿಂಗೆ ಖರಾಬ್ ಬಂದಿದೆ ಒಬ್ರಿಗೆ ಹಿಂಗೆ ಒಬ್ರಿಗೆ ಹಿಂಗೆ ಈಗ ಅದೇ ಈಗ ರಿಪ್ಲೇಸ್ಮೆಂಟ್ ಮಾಡ್ಬೇಕು ಅದು ಬಿ ಎಲ್ಲಾ ಏಳು ದಿನ ಕಾಯ್ಬೇಕು ಈಗ ನೋಡೋದೆ ಎಲ್ಲ ಯಾವನಿಗೆ ಬೇಕು ಈಗ ಏಳು ದಿನ ಅವೆಲ್ಲ ಕಾಯ ಸುಮ್ಮನೆ ಮಾಡಿದ ಆನ್ಲೈನ್ದಾಗ ಆರ್ಡರ್ ನಮ್ಮ ದೋಸ್ತುಂದುಕ ಅವ ಹಾಕ್ಕೊಂಡಲ್ಲ ಅರ್ಬಿ ದಸರ ಹಬ್ಬದಾಗೆ ಧೂಮ್ ಧಡಕ ಮಾಡೋಣ ಹಳೇ ಅರ್ಬಿ ಹಾಕ್ಕೊಂಡು ಹ್ಯಾಂಗೆ ಮಾಡೋದು ಪ್ಯಾಂಟ್ ಹಿಂಗೆ ಮಾಡ್ಬಾರ್ದು ಆನ್ಲೈನ್ದವ್ರು ಎಲ್ಲ ಹಿಂಗೆ ಮಾಡ್ರೆ ಹೆಂಗೆ ಆನ್ಲೈನ್ದವ್ರು ಇನ್ನು ನಮ್ಮಮ್ಮರ್ಬಿ ಇಸ್ಕೊಡಲ್ರಿ ಈಗ ಅವ್ರ್ ಬಿ ಪಪ್ಪರ್ಬಿ ಇಸ್ಕೊಡಲ್ರಿ ಮುಂದೆಲ್ಲ ಆನ್ಲೈನ್ದಾಗೆ ಏನಾದ್ರು ಆಡ್ರ್ ಈಗ ಆನ್ಲೈನ್ದಾಗೆ ಫೋನ್ ಆಡ್ರು ಮಾಡುತ್ತೇವು ಅವೆಲ್ಲ ಛಲೋ ಬರ್ತೇಕ ಅರೆಬೆಂಬದ್ದು ಹೆಂಗೆ ಮಾಡ ಬೇರೆಕ ಹಿಂಗೆ ಕಂಪ್ನಿದವ್ರೆಲ್ಲ ಮಾಡ್ಬಾರ್ದು ಫ್ರಾಡ್ ಫಾಡ್ ಈಗ ನಾವು ಈಗ ಮುಂದಿನ ಈಗ ರೀಪ್ಲೇಸ್ಮೆಂಟ್ ಮಾಡಿದ ಪ್ಯಾಂಟು ಏನೋ ಏಳು ದಿನ ಬೇಕಂತ ಡೆಲಿವರ್ ಆಗ್ಲಕ್ಕ ಮತ್ತೆ ಡೆಲಿವರ್ ಚಾರ್ಜ್ ಎಲ್ಲ ಗೋರ್ದು ಈಗ ನಮ್ದೀಗ್ಯಾಕ ಈ ದಸರ ಹಬ್ಬ ಎಲ್ಲ ಹಾಳಾಯ್ತು ನಂದು ಈ ಮೂಡೆಲ್ಲ ಹಾಳಾಯ್ತು ಮನೆಗೆ ಎರಡು ಪ್ಯಾಂಟ್ ಜೀ ಎರಡು ಪ್ಯಾಂಟ್ ಆಡ್ರ್ ಮಾಡಿದೆ ಮತ್ತೆ ಥರ್ಟಿ ಏಟ್ ಸೈಝಿಂದು ಮತ್ತದು ಏನೋ ಆ್ಯಂಗಲ್ ಅದೇನೊ ಪ್ಯಾಂಟೆಲ್ಲ ಪೂರ ಈಗ ಸ್ಟಿಚೆಬಲ್ ಆಗೇ ಬಂದಿತ್ತು ಪ್ಯಾಂಟ್ ಪೂರಾ ಕಟ್ ಆಗಾಯ್ತು ನಂದು ಪೂರಾ ಇದರ್ತನಕನೇ ಹೊಂಟಿತ್ತು ಅದರ ಕಡೆದೆಲ್ಲ ಹಾಳಾಯ್ತು ಈಗ ದಸರ ಹಬ್ಬ ಹೀಗೆ ನಮ್ಮ ದೋಸ್ತಿಗೆ ಅವನ ಪ್ಯಾಂಟ್ ಇಕ್ಕ ಒಂದೇ ಆಡ್ರ್ ಮಾಡ್ಯಾನ ಅವಂದು ಎಲ್ಲ ಛಲೋ ಬಂತಿಕ್ಕ ನಂದು ಹಿಂಗೆ ಹಾಳಾಯ್ತು ಇಕ್ಕ ಆನ್ಲೈನ್ದಾಗೆ ಆರ್ಡರ್ ಮಾಡಿದ್ದ ಕಡೆದ್ದು ಇನ್ನು ನಮ್ಮ ಆನ್ಲೈಂದ ಆಡ್ರ್ ಮಾಡ್ಬಾರ್ದಪ್ಪ ನೀಬಿ ಮಾಡ್ಬೇಡ ಆನ್ಲೈನ್ದಾಗೆಲ್ಲ ಚೆಂದಿಲ್ಲ ಅರ್ಬಿ ಅವನ್ನೆಲ್ಲ ಹಾಂ ಹಿಂಗೆ ಆನ್ಲೈನ್ದಾಗೆ ಇವ್ರು ಫ್ರಾಡ್ ಮಾಡ್ರೆ ಹೆಂಗೆ ಅದು ಏನೋ ಆನ್ಲೈನ್ದಾಗೆ ಅದು ಅರಬಿ ಕಂಪನಿ ಭಾರಿ ಭಾರಿ ತೋರಿಸು ಅರೇಬಿಯಲ್ಲಾದ್ರೆ ನೋಡಿದ್ರ ಛಲೋ ಕಾಣ್ತು ಮನೆಗೆ ತೆಗೆದ ನೋಡಣಿಕ್ಕೆ ಪೂರ ಪತಲಾ ಅದ ಅರ್ಬಿ ಹರ್ದ್ಯೋಗಿ ಅಂದದ ಪೂರಾ ಕಲರೆಲ್ಲ ಹೊಂಟು ಹೊಗ್ಯದ ಅದು ಪ್ಯಾಂಟಿಂದು ಪ್ಯಾಂಟ್ ಥರ್ಟಿ ಏಟ್ ಸೈಝಿಂದು ಆಡ್ರ್ ಮಾಡಿದ್ದೆ ಅದು ಬಂದದ ಥರ್ಟಿ ಹಿಂಗೆ ಮಾಡ್ಲತ್ತಾರ ಆನ್ಲೈದೋರೆಲ್ಲ ಫ್ರಾಡ್ ಹಿಂಗೆ ಆನ್ಲೈನ್ದವ್ರು ಫ್ರಾಡ್ ಮಾಡಿದ್ರೆ ಹೇಗೆ ನಾವು ಇರ್ತೇವು